ಹೌದು ಹೌದಾ ನಾನು ಕ್ಲಿನಿಕಲಿಲ್ಲ ಯಾರು ನೀವು ಓಕೆ ನೀವಾ ಏನು ತೊಂದರೆ ಇದೆ ಓಕೆ ಓಕೆ ಏನಾದರು ಟ್ಯಾಬ್ಲೆಟ್ ನಡುವೆ ತಗೊಂತ ಓಕೆ ನಾನು ಇವತ್ತು ಕ್ಲಿನಿಕಲ್ಲಿ ಇಲ್ಲ ನನ್ದು ಫ್ರೆಂಡು ಮದುವೆ ಇದೆ ಅಲ್ಲಿ ಹೋಗಿದೀನಿ ನಾನು ನಾಳೆ ಬನ್ನಿ ಕ್ಲಿನಿಕಿಗೆ ಅ ಡೊಲೋ ತಕೊಳ್ಳಿ ಜಾಸ್ತಿ ಏನಾ ಊಟಕ್ಕೆ ಲೈಟ್ ಆಗಿ ಏನಾದರು ಮಾಡಿ ಜಾಸ್ತಿ ಹೆವಿ ಏನಾದರು ಮಾಡಬೇಡಿ ಆಯಿಲಿ ಫುಡ್ ಎಲ್ಲ ಬೇಡ ಓಕೆ ಹಾಟ್ ವಾಟರ್ ಯೂಸ್ ಮಾಡಿ ಹಾಂ ಆಯಿತು ಓಕೆ ಓಕೆ ಆದರೆ ನಿಮಗೆ ಅದು ತಿನ್ಬೇಕು ಅದು ಅನಿಸ್ತದೆ ಅದು ತಿನ್ನಿ ಆ್ಯಪ್ ಆ್ಯಪಲ್ ಎಲ್ಲ ಅದು ಸೈಡ್ ಜ್ಯೂಸ್ ತಗೊಳ್ಳಿ ಊಟ ಎಲ್ಲ ಮಾಡಿ ಲೈಟ್ ಆಗಿ ಮಾಡಿ ಜಾಸ್ತಿ ಆಯಿಲಿ ಫುಡ್ ಎಲ್ಲ ಬೇಡ ಓಯಿಂಟ್ಮೆಂಟ್ ಎಲ್ಲ ಬೇಡ ಒಂದು ಟ್ಯಾಬ್ಲೆಟ್ ತಗೊಳ್ಳಿ ಸಾಕು ಡೊಲೋ ಸಿಕ್ಸ್ ಫಿಫ್ಟಿ ತಗೊಳ್ಳಿ ನಾಳೆ ಬನ್ನಿ ನಾಳೆ ನಾನು ಇರ್ತೀನಿ ಕ್ಲಿನಿಕಲ್ಲಿ ಬನ್ನಿ